ನಾನು ಹೇಳುವ ವಿಷಯ ಈಗ ಬಯಲು ಶೌಚಾಲಯ ಬಯಲು ಶೌಚಾಲಯ ಬಗ್ಗೆ ಬಯಲು ಶೌಚ್ ಶೌಚಾಲಯ ಮುಂಚಿನ ಇದರಲ್ಲಿ ಎಲ್ಲ ಮನೆಯಲ್ಲಿಯೂ ಇರಲಿಲ್ಲ ಕೆಲವರು ಗದ್ದೆ ಸೈಡಲ್ಲಿ ಕೆಲವರು ರೈಲು ರೈಲು ಹಳಿ ಆಚೆ ಆ ಸೈಡಲ್ಲೆಲ್ಲ ಶೌಚಾಲಯ ಮಾಡ್ತಿದ್ರು ಮತ್ತೆ ಮುಂಚಿನ ಕಾಲದಲ್ಲಿ ಅದೇ ತುಂಬ ಜನರಿಗೆ ಶೌಚಾಲಯವನ್ನು ಕಟ್ಟುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾರೂ ಸಹಾ ಕೆಲವು ಮನೆಗಳಲ್ಲಿ ಮಾತ್ರ ಶೌಚಾಲಯವಿತ್ತು ಆ ತದನಂತರ ಪಂಚಾಯತಿಯವರು ಕೆಲವು ರೂಲ್ಸುಗಳನ್ನೆಲ್ಲ ತಂದು ಅವರ ಇದರಲ್ಲಿ ಕಟ್ಟಿಸಿ ಅಂಥೇಳಿ ಪಂಚಾಯತಿಯವರೇ ಕೆಲವು ಮನೆಗಳಿಗೆ ಶೌಚಾಲಯ ಕಟ್ಟಿಸಿ ಕಟ್ಟಿಸಿದ್ದರು ಕಟ್ಟಿಸಿಕೊಟ್ಟರು ಅವ ಅದು ಅದು ಸಹಾ ಅವರೇ ಕಟ್ಟಿಕೊಟ್ಟರು ಮತ್ತೆ ಅದು ಅದನ್ನೇ ಅವರು ಯೂಸ್ ಮಾಡಿ ಯೂಸ್ ಮಾಡಿದರು ಈಗಲೂ ಸಹಾ ಕೆಲವು ಕಡೆಗಳಲ್ಲಿ ಅಂದರೆ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಇರು ಇರೋದಿಲ್ಲ ಶೌಚಾಲಯ ಕೆಲವು ಕಡೆಯಲ್ಲಿಲ್ಲ ಶೌಚಾಲಯ ಅವರು ಶೌಚಾಲಯ ಮಾಡಲಿಕ್ಕೆ ಅಂತ ಅದೇ ಗದ್ದೆ ಬದಿ ರೈಲ್ವೇ ಹಳಿ ಆಚೆ ಸೈಡೆಲ್ಲ ಬಯಲು ಪ್ರದೇಶ ಆಚೆಯೇ ಎಲ್ಲ ಹೋಗೋದು ಅವರು ಸಹಾ ಅದು ಅಂದರೆ ಹಾಗೆ ಇದು ಮಾಡೋದ್ರಿಂದ ಹಾನಿ ಯಾವ್ದೆಂದ್ರೆ ಈಗ ಒಂದು ಸ್ಮೆಲ್ ಬರ್ತದೆ ವಾಸನೆ ಬರ್ತದೆ ಅಂತ ನೆಕ್ಸ್ಟ್ ಅಂದರೆ ಬೇರೆಯವರಿಗೆ ಎಲ್ಲ ಹೋಗುವಾಗ ದಾರಿಯಲ್ಲಿ ಎಲ್ಲ ಇರ್ತದೆ ಅದು ಅದಂತ ಹೇಳ್ಬೋದು ಮತ್ತೆ ಇದು ರೋಗವೆಲ್ಲ ಬರ್ತದೆ ರೋಗ ಬರ್ತದೆ ಅದರಿಂದ ಹಾಗೆ ಮತ್ತೆ ಈಗ ಅದು ಮೋದಿ ಎಲ್ಲ ಬಂದು ತುಂಬ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶೌಚಾಲಯ ಮನೆಗೆಲ್ಲ ಉಚಿತವಾಗಿ ಕೆಲವು ಕಡೆಗಳಲ್ಲಿ ಉಚಿತ ಶೌಚಾಲಯವನ್ನು ಮಾಡಿಕೊಟ್ಟರು ಉಚಿತ ಕೆಲವು ಈಗ ಈಗ ಅಷ್ಟು ಹೇಳೋದಾದ್ರೆ ಜಾಸ್ತಿ ಶೌಚಾಲಯ ಇಲ್ಲದ ಮನೆ ಇರಲಿಕ್ಕಿಲ್ಲ ಎಲ್ಲ ಮನೆಯಲ್ಲಿ ಸಾ ಶೌಚಾಲಯ ಇರ್ತದೆ ಕೆಲವು ಕಡೆಯಲ್ಲಿಲ್ಲದಿದ್ದರೆ ಅವರು ಹಾಗೆಯೇ ಹೊರಗೆಯೇ ಎಲ್ಲ ಹೋಗಿ ಇದ್ಮಾಡ್ತಾರೆ ಕೆಲವು ಕ ಕೆಲವು ಶೌಚಾಲಯ ಮತ್ತೆ ಶೌಚಾಲಯ ಕ್ಲೀನಲ್ಲಿ ಕ್ಲೀನಿಡಲ್ಲ ಕೆಲವರು ಶೌಚಾಲಯ ಕ್ಲೀನಿಡಲ್ಲ ಅದರಿಂದ ಸಹಾ ರೋಗ ಕೆಲವು ಬರ್ತದೆ ಮತ್ತೆ ಆ ಶೌಚಾಲಯದ ನೀರು ನೀರೆಲ್ಲ ಹೋಗುವ ನೀರು ಅದನ್ನೆಲ್ಲ ಕೆಲವರು ಹೀಗೆ ಬೇರೆ ಬೇರೆ ಕಡೆಗೆ ಬೇರೆಬೇರೆ ಇದು ತೆಂಗಿನ ಕಟ್ಟೆ ಹಾಗೆಲ್ಲ ಕೆಲವರು ಬಿಡ್ತಾರೆ ಅದರಿಂದ ಸಹಾ ರೋಗ ಹರಡುವ ಸಾಧ್ಯತೆ ಜಾಸ್ತಿಯಿದೆ ಶೌಚಾಲಯ ಒಂದು ಕಟ್ಟಿದ್ದರೆ ಒಳ್ಳೆಯದು ಕಟ್ಟಿದ್ದರೆ ಒಳ್ಳೆಯದಲ್ಲ ಕಟ್ಟಲೇಬೇಕು ಬೇಕಾಗ್ತದೆ ಬೇರೆ ಶೌಚಾಲಯ ಬಗ್ಗೆ ಹೇಳೋದಾದ್ರೆ ಅದೇ ಮೇಯ್ನ್ ಅದೇ ಒಂದು ನಮ್ಮ ಈಗ ನಗರ ಸೈಡೆಲ್ಲ ಎಂತ ಸಹಾ ಅಷ್ಟು ಶೌಚಾಲಯದ ಬಗ್ಗೆ ಕಿರಿಕಿರಿ ಇಲ್ಲ ಹಳ್ಳಿ ಬದಿಯಲ್ಲಿ ಜಾಸ್ತಿಯೇ ಇದೆ ಅವರು ಹಳ್ಳಿ ಬದಿಯಲ್ಲಿ ಅದೇ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ರಸ್ತೆಯಲ್ಲಿಯೇ ಕೆಲವರು ರಸ್ತೆಯಲ್ಲಿ ಹಾಗೆಯೇ ಎಲ್ಲಿ ಸಿಗ್ತದೆ ಅಲ್ಲಿ ಶೌಚಾಲಯ ಮಾಡ್ತಾರೆ ಆ ಚಿಕ್ಕ ಮಕ್ಕಳಿಗೆ ಅರ್ಥವಾಗುವುದಿಲ್ಲ ಸರಿ ಆದರೂ ಸಹಾ ಮನೆಯಲ್ಲಿ ಮನೆಯಲ್ಲಿ ಸಾ ಶೌಚಾಲಯ ಇಲ್ಲ ಅಂತ ಹೇಳಿ ಮನೆಯ ಮನೆಯವರು ಸಾ ಏನು ಹೇಳಲಿಕ್ಕೆ ಎಂತ ಹೋಗಲ್ಲ ಅವರು ಅದೇ ಹೇಳ್ಬೋದು ಬೇರೆ ಅದೇ ಅದರಿಂದೆಲ್ಲ ರೋಗವೆಲ್ಲ ಜಾಸ್ತಿ ಹರಡ್ತದೆ ಶೌಚಾಲಯ ಕಟ್ಟಿದ್ದರೆ ಅದೇ ಒಂದು ಒಳ್ಳೆಯದು ಕಟ್ಟಿದ್ರೇನೇ ಬೇರೆ ಬೇರೆ ಶೌಚಾಲಯ ಮಾಡೋದಂಥೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಬ ನಮ್ಮ ಹಳ್ಳಿ ಅಂದರೆ ನಮ್ಮ ಸಾ ನಮ್ಮಾಚೆ ಎಲ್ಲ ಶೌಚಾಲಯ ಇಲ್ಲದ ಮನೆಯೇ ಇಲ್ಲ ಎಲ್ಲರ ಮನೆಯಲ್ಲೂ ಶೌಚಾಲಯ ಉಂಟು ಆದ್ದರಿಂದ ಅದರ ಬಗ್ಗೆ ಒಂದು ಎಂತ ಸಹಾ ಇದು ಶೌಚಾಲಯದ ಬಗ್ಗೆ ಏನು ಕಿರಿಕಿರಿ ಇಲ್ಲ ಬೇರೆ ಕಡೆಯಲ್ಲಿ ಗೊತ್ತಿಲ್ಲ ಜಾಸ್ತಿಯಾಗಿ ಹೇಗೆ ಉಂಟು ಹೇಗೆ ಇಲ್ಲ ಎಲ್ಲಿ ಶೌಚಾಲಯ ಇದಿರ್ತದೆ ಅದೆಲ್ಲ ನಮಗೇನಿಲ್ಲ ಅಂದರೆ ಹಾನಿ ಅದೇ ಹಾನಿ ಒಂದು ಅದೇ ರೋಗ ಬರ್ತದೆ ಮತ್ತೆ ಸ್ಮೆಲ್ಲ ಅದೇ ರಸ್ತೆಯಲ್ಲಿ ಹೋಗುವಾಗೆಲ್ಲ ಹೇಸಿಗೆ ಆಗ್ತದೆ ಅದೇ ಅಂತ ಎಲ್ಲ ಹೇಳ್ಬೋದು ಬೇರೆ ಶೌಚಾಲಯ ಬಗ್ಗೆ ನಮ್ಮಾಚೆ ಏನು ಕಿರಿಕಿರಿ ಇಲ್ಲ ಶೌಚಾಲಯ ಬೇರೆ ಶೌಚಾಲಯ ಬಗ್ಗೆ ಒಂದು ಶುಚಿತ್ವ ಶೌಚಾಲಯ ಬಗ್ಗೆ ಒಂದು ಕಾ ಶೌಚಾಲಯದಲ್ಲಿ ಕ್ಲೀನಿರಬೇಕು ಮನೆಗೆ ಯಾರಾದ್ರೂ ನೆಂಟರೆಲ್ಲ ಬಂದರೆ ಮನೆ ಶೌಚಾಲಯ ಯೂಸ್ ಮಾಡುವಾಗ ಒಂದು ಕ್ಲೀನಿದ್ದರೆ ನಮಗೂ ಸಾ ಒಂದು ಒಳ್ಳೆಯದು ಹೆಸರು ಮತ್ತೆ ಕ್ಲೀನಿದ್ರೇನೇ ಒಳ್ಳೆಯದು ಒಂದು ಮತ್ತೆ ಕೆಲವು ಕಡೆಯಲ್ಲಿ ಕ್ಲೀನೆಲ್ಲ ಇರೋಲ್ಲ ನಮಗೆ ಶೌಚಾಲಯ ಮಾಡಲಿಕ್ಕೂ ಸಹಾ ಅಷ್ಟು ಒಂದು ಇದಾಗಲ್ಲ ಆದ್ದರಿಂದ ಕ್ಲೀನಿದ್ರೇನೇ ಒಳ್ಳೆಯದು ಶೌಚಾಲಯ